ಹಲೋ ನಮಸ್ತೆ ನಾನು ಫ್ಲಿಪ್ಕಾರ್ಟ್ನಲ್ಲಿ ಒಂದು ಬೆಡ್ಲೈಟ್ ತರಿಸಿದ್ದೆ ಫ್ಲವರ್ ಇರುವಂಥ ತ್ರೀ ಫ್ಲವರ್ಸ್ ಇರುವಂಥ ಒಂದು ಕಲರ್ಫುಲ್ ಬೆಡ್ಲೈಟನ್ನ ಆರ್ಡ್ರ್ ಮಾಡಿದ್ದೆ ಬಟ್ ಅದು ನನಗೆ ಆನ್ಲೈನ್ನಲ್ಲಿ ಚೆಕ್ ಮಾಡಿದಾಗ ತುಂಬ ಚೆನ್ನಾಗಿದೆ ಅಂತ ಬಂತು ಆಮೇಲೆ ರೇಟಿಂಗ್ಸ್ ಕೂಡ ತುಂಬ ಚೆನ್ನಾಗಿಯೇ ಅವರು ಹಾಕಿದ್ದರು ಬಟ್ ನಾನು ತರ್ಸಿದಾಗ ನನಗದು ಆನೇ ಆಗಲಿಲ್ಲ ತುಂಬ ಕಂಡಮ್ ಕ್ವಾಲಿಟಿ ತುಂಬ ಕಡಿಮೆ ಗುಣಮಟ್ಟದ ಅಥವಾ ಏನೂ ಗುಣಮಟ್ಟವೇ ಇಲ್ಲ ಅಂತನೇ ಹೇಳ್ಬೋದು ಆ ಥರ ಒಂದು ಪ್ರಾಡಕ್ಟನ್ನ ನನಗೆ ಕಳಿಸಿದ್ರು ನನಗೆ ತುಂಬ ಡಿಸಪಾಯಿಂಟಾಯಿತು ಆಮೇಲೆ ನಾನು ಆ ಪ್ರಾಡಕ್ಟನ್ನೇ ತರ್ಸಕ್ಕೆ ಹೋಗಲಿಲ್ಲ ಸೊ ಬೇರೆ ವ್ಯವಸ್ಥೆನೇ ಮಾಡಿಕೊಂಡೆ ಇದು ರಿಯಲೀ ನನಗೆ ತುಂಬ ಡಿಸಪಾಯಿಂಟ್ ಅಂತ ಆದಂಥ ಆರ್ಡರ್ ಅಂತನೇ ಹೇಳ್ಬೋದು ಥ್ಯಾಂಕ್ ಯು